ಹಲೋ ಹೌದು ಹೇಳಿ

ಹಾಂ ಹೊಸ ಟೈಪಿದೆ ಸ್ಯಾರಿಗಳಲ್ಲಿ ಬೇರೆ ಬೇರೆ ಥರದ ಸ್ಯಾರಿಗಳು ಬಂದಿದೆ ಅಂದರೆ ಫ್ಯಾನ್ಸಿ ಸ್ಯಾರಿ ಇದೆ ಆಮೇಲೆ ಖಾದಿ ಸಾರಿ ಬಂದಿದೆ ಇವಾಗ ಬೇಸಿಗೆ ಅಲ್ವ ಅದಕ್ಕೆ ಸ್ವಲ್ಪ ಕಾಟನ್ ಸ್ಯಾರಿಗಳನ್ನೇ ತುಂಬ ತರಿಸಿದ್ದೀವಿ ಅದರಲ್ಲೇ ತುಂಬ ವೆರೈಟಿಸ್ ಇದೆ ಕಾಟನ್ ಬಾರ್ಡ್ರ್ ಸ್ಯಾರಿ ಇದೆ ಆಮೇಲೆ ಡೈಲಿ ವ್ಯಾರ್ ಮಾಡುವಂಥ ಸ್ಯಾರಿ ಇದೆ ಆಮೇಲೆ ವರ್ಕ್ ಸ್ಯಾರಿಗಳು ಇದೆ ಆಮೇಲೆ ರೇಷ್ಮೆ ಸೀರೆ ತರ್ಸಿದ್ದೀವಿ ಕಾಶ್ಮೀರಿ ರೇಷ್ಮೆ ಸಾರಿ ಆಮೇಲೆ ಇಳ್ಕಲ್ ಸಾರಿ ಅದನ್ನೆಲ್ಲ ತರ್ಸಿದ್ದೀವಿ

ದರ ಅಂದರೆ ಅದರಲ್ಲೂ ಬೇರೆ ಬೇರೆ ವೆರೈಟಿಗಳು ಇದೆ ಕೆಲವೊಂದು ಸೆವೆನ್ ಫಿಫ್ಟಿ ಟು ಏಯ್ಟ್ ಹಂಡ್ರೆಡ್ ಇದೆ ತೌಸಂಡ್ ಟು ಹಂಡ್ರೆಡ್ ಟು ತೌಸಂಡ್ ಫೈ ಹಂಡ್ರೆಡ್ ಇದೆ ಆ ಥರ ಎಲ್ಲ ರೇಟಲ್ಲಿ ಇದೆ ಹಾಂ ನಾವು ರಿಯಾಯಿತಿ ಇಟ್ಟಿದ್ದೀವಿ ಅಂದರೆ ಯುಗಾದಿ ಹಬ್ಬದ ಆಫರ್ಗೆ ಒಂದು ಮೂವತ್ತು ಪರ್ಸೆಂಟ್ ರಿಯಾಯಿತಿ ಇಟ್ಟು ಮತ್ತು ಮಾರಾಟ ಮಾಡ್ತಾಯಿದ್ದೀವಿ ಇವಾಗ ಸದ್ಯ ಹಾಂ ಮಕ್ಳು ಬಟ್ಟೆಯೂ ಬಂದಿದೆ ಅಂದರೆ ಇವಾಗ ಮಕ್ಕಳೆಲ್ಲ ಹೊಸದು ಥರದ ಕೇಳ್ತಿದ್ದಾರಲ್ಲ ಅದಕ್ಕಾಗಿ ಯಾ ಅದರಲ್ಲೇ ಎಲ್ಲ ಹೊಸ ಹೊಸದನ್ನೆ ತರ್ಸಿದ್ದೀವಿ ಅಂದರೆ ಲೇಡಿಸ್ಗುವೆ ಲಂಗ ದಾವಣಿ ಹ್ಞೂ ಆಮೇಲೆ ಬೇರೆ ಬೇರೆ ಫ್ರಾಕ್ ಆಮೇಲೆ ಹಾಂ ನಿನಗೆ ಹಾಂ ಮಿನಿ ಸ್ಕರ್ಟ್ ಆ ಥರ ಇದೆ ಬಾಯ್ಸ್ಗೆ ಆದರೆ ನಾರ್ಮಲ್ ಅಂಗಿ ಚಡ್ಡಿ ಜೀನ್ಸು ಆ ಥರ ಬಂದಿದೆ ಕೋಟು ಪ್ಯಾಂಟ್ ಇರೋದು ತರ್ಸಿದ್ದೀನಿ ಚೂಡೀ ಪೀಸ್ ಇದೆ ಆದರೆ ಇವಾಗ ಟಾಪ್ಸೆ ಜಾಸ್ತಿ ಯೂಸ್ ಮಾಡ್ತಾರಲ್ಲ ಅದ್ಕೆ ಟಾಪುಗಳಲ್ಲೇ ಸುಮಾರು ವೆರೈಟಿ ಅಂಬ್ರೆಲಾ ಆಮೇಲೆ ನಾರ್ಮಲ್ ಆ ಥರ ಎಲ್ಲ ಇದೆ ಸರಿ ಬನ್ನಿ ಬನ್ನಿ ಹಾಂ ನಾಲ್ಕುವರೆ ನಂತರ ಬನ್ನಿ ಸಂಜೆ ಎಂಟು ಗಂಟೆ ತನಕನೂ ಶಾಪ್ ಓಪನ್ ಇರುತ್ತೆ ಸರಿ ಸರಿ ಹಾಂ